ಸಾವಿರದ ಒಂಬೈನೂರ ತೊಂಬತ್ತನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಎಂಟು ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಒಂದು ಕೋಟಿಯ ಒಂದು ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಮೂರುನೂರ ಅರವತ್ತೊಂದು ಇಪ್ಪತ್ತ ನಾಲ್ಕು ನೂರು